ನಮ್ಮ ದೇಶದಲ್ಲಿ ಭಾರತದಲ್ಲಿ ನಾವು ತುಂಬ ಭಾಷೆಗಳನ್ನು ಬಳಸುತ್ತೇವೆ ಮೊದಲಾಗಿ ಕನ್ನಡ ತಮಿಳು ಹಿಂದಿ ಮಲಯಾಳಂ ಗುಜರಾತಿ ಬೆಂಗಾಲಿ ಉರ್ದು ಇನ್ನೂ ಮುಂತಾದ ಭಾಷೆಗಳನ್ನು ಮಾತಾಡುತ್ತಾರೆ ಆದರೆ ಇಲ್ಲಿ ಮೊದಲು ಪ್ರಾಮುಖ್ಯ ಕೊಡುವುದೆಂದರೆ ಅವರವರ ಸ್ಥಳೀಯ ಭಾಷೆ ನಂತರ ದೇಶೀಯ ಭಾಷೆ ಎಂದರೆ ಅದು ಹಿಂದಿ ಸ್ಥಳೀಯ ಭಾಷೆ ಅಲ್ಲಿ ಅವರವರ ಸ್ಥಳಗಳಲ್ಲಿ ಈಗ ಒಂದು ರಾಜ್ಯ ತೆಗೆದುಕೊಂಡರೆ ಕರ್ನಾಟಕ ಕರ್ನಾಟಕದಲ್ಲಿ ಕನ್ನಡ ಭಾಷೆಯನ್ನು ಮಾತನಾಡುತ್ತಾರೆ ಬಂಗಾಲದಲ್ಲಿ ಬೆಂಗಾಲಿ ಭಾಷೆಯನ್ನು ಮಾತಾಡುತ್ತಾರೆ ಹೀಗೆ ರಾಜ್ಯಗಳಲ್ಲಿ ತಮ್ಮ ತಮ್ಮ ಭಾಷೆಗಳನ್ನು ಮಾತಾಡುತ್ತಾರೆ ಅದರಿಂದ ಇದು ಭಾರತ ಭಾಷೆಗಳ ವೈವಿಧ್ಯತೆಯಲ್ಲಿ ತುಂಬ ಪ್ರಸಿದ್ಧವಾಗಿದೆ ಭಾರತದಲ್ಲಿ ನೀವು ಸುಮಾರು ನಾನೂರು ಭಾಷೆಗಳನ್ನು ಕಾಣಬೌದು ಹೆಚ್ಚಾಗಿ ನೋಡುವುದಂದರೆ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಭಾಷೆ ಸಾಮಾನ್ಯವಾಗಿ ಬಳಸುತ್ತಾರೆ ದೇಶದಲ್ಲಿ ಕೇವಲ ಒಂದು ಭಾಷೆ ಬಳಸುವುದೆಂದರೆ ಅದು ಹಿಂದಿ ಇದು ದೇಶದ ಪ್ರಮುಖ ಭಾಷೆ ಆಗಿರುವುದ್ರಿಂದ ಇದನ್ನು ಎಲ್ಲರೂ ಕಲಿಯಬೇಕು ಎಂದು ಸಾಬೀತಾಗಿದೆ ಇದು ನಮ್ಮ ಸ್ ಆದರೂ ನಾವು ಜನಗಳು ತಮ್ಮ ಸ್ಥಳೀಯ ಭಾಷೆಗೆ ಪ್ರಾಮುಖ್ಯತೆ ಕೊಡುತ್ತಾರೆ ದೇಶೀಯ ಭಾಷೆಗೆ ಅಷ್ಟೊಂದು ಪ್ರಾಮುಖ್ಯ ಕೊಡುವುದಿಲ್ಲ ಆದ್ದರಿಂದ ಪ್ರಧಾನಿಯವರು ಸಾಮಾನ್ಯ ಸಾಮಾನ್ಯ ಸಾಮಾನ್ಯವಾಗಿ ಬಳಸುವ ಭಾಷೆಗೆ ಪ್ರಾಮುಖ್ಯತೆ ಎಂದು ಮೊದಲಿಗೆ ಪ್ರಾಮುಖ್ಯತೆ ಕೊಡುವುದೆಂದು ಸ ವಿಧಾನ ರಾಜ್ಯಸಭೆಯಲ್ಲಿ ಘೋಷಿಸಿದ್ದಾರೆ ಲೋಕಸಭೆಯಲ್ಲಿ ಘೋಷಿಸಿದ್ದಾರೆ ಇದರಿಂದ ಎಲ್ಲ ರೈಲ್ವೆ ಸ್ಟೇಷನ್ ಬಸ್ ಸ್ಟ್ಯಾಂಡ್ ಈಗ ದೇಶೀಯ ಭಾಷೆ ಬರುತ್ತಿಲ್ಲ ಇಂಗ್ಲೀಷ್ ಅಥವಾ ಸಾಮಾನ್ಯವಾಗಿರುವ ಭಾಷೆ ಮೊದಲಿಗಿರುತ್ತದೆ ನಂತರ ಹಿಂದಿ ನಂತರ ಇಂಗ್ಲಿಷ್ ಬಳಸುವುದು ಸಾಮಾನ್ಯವಾಗಿದೆ ಆದ್ದರಿಂದ ನಾವು ಸಾಮಾನ್ಯ ಭಾಷೆ ಸಾಮಾನ್ಯವಾಗಿ ಬಳಸುವ ಭಾಷೆಯನ್ನು ಚೆನ್ನಾಗಿ ಕಲಿಯಬೇಕು ನಂತರ ದೇಶೀಯ ಭಾಷೆಯನ್ನು ಕಲಿಯಬೇಕು ಇದಕ್ಕೆ ಪ್ರಾಮುಖ್ಯತೆಯನ್ನು ನೀಡುತ್ತಾರೆ ಸುಮಾರು ಒಂದು ಐದು ರಾಜ್ಯಗಳಲ್ಲಿ ದೇಶೀಯ ಭಾಷೆಗೆ ತುಂಬ ಪ್ರಾಮುಖ್ಯತೆ ಇದೆ ಏಕೆಂದರೆ ಅಲ್ಲಿ ಸಾಮಾನ್ಯವಾಗಿ ಬಳಸುವ ಭಾಷೆ ಹಿಂದಿ ದೇಶದ ಭಾಷೆಯೂ ಹಿಂದಿ ಅದರಿಂದ ಇದನ್ನು ತುಂಬ ಹೆಚ್ಚಾಗಿ ಬಳಸುವುದು ಎಂದರೆ ಮಹಾರಾಷ್ಟ್ರ ಉತ್ತರ್ ಪ್ರದೇಶ್ ಆಂಧ್ರ ಪ್ರದೇಶ್ ಗುಜರಾತ್ ಇಲ್ಲೆಲ್ಲ ಹಿಂದಿಯನ್ನು ಸಾಮಾನ್ಯವಾಗಿ ಬಳಸುವ ಭಾಷೆಯಾಗಿದೆ ಆದರೆ ಕರ್ನಾಟಕ ತಮಿಳ್ ನಾಡು ಆಂಧ್ರ ಪ್ರದೇಶ್ ಕೇರಳ ಎಲ್ಲ ತೆಗೆದುಕೊಂಡ್ರೆ ಕರ್ನಾಟಕದಲ್ಲಿ ಮೊದಲಾಗಿ ಬಳಸುವುದಂದರೆ ಕರ್ನಾಟಕ ಇಲ್ಲಿ ಕರ್ನಾ ಕನ್ನಡಕ್ಕೆ ಪ್ರಾಮುಖ್ಯತೆಯನ್ನು ಮೊದಲು ನೀಡುವುದು ನಂತರ ಹಿಂದಿ ನಂತರ ಇಂಗ್ಲಿಷ್ ಆದರೆ ತಮ್ಮ ಆಂಧ್ರ ಮಹಾರಾಷ್ಟ್ರ ಎಲ್ಲ ಮೊದಲು ಹಿಂದಿ ಮಾತು ಮಾತನಾಡುತ್ತಾರೆ ನಂತರ ಬೇರೆ ಭಾಷೆ ಮಾತನಾಡುತ್ತಾರೆ ಮತ್ತು ತಮಿಳ್ ನಾಡಲ್ಲಿ ಪಸ್ಟ್ ಪ್ರಾಮುಖ್ಯ ತಮಿಳ್ ನಂತರ ಇಂಗ್ಲಿಷ್ ಹಿಂದಿ ಹೀಗೆ ಹಲವಲವು ರಾಜ್ಯಗಳಲ್ಲಿ ತ ತಮ್ಮ ಸಾಮಾನ್ಯ ಭಾಷೆಯನ್ನು ಮೊದಲಿಗೆ ಪ್ರಸ್ತಾಪಿಸಿ ಕೊನೆಯದಾಗಿ ದೇ ದೇಶೀಯ ಭಾಷೆಯನ್ನು ಮಾತಾಡುತ್ತೆ ನಂತರ ವಿಶ್ವ ಭಾಷೆಯನ್ನು ಮಾತನಾಡುತ್ತಾರೆ ಎಂದು ಹೇಳುವ ಮೂಲಕ ಇದಾಗಿದೆ